ಕನ್ನಡವು ಕರ್ನಾಟಕದ ಮಾತೃಭಾಷೆಯಾಗಿದೆ ಈ ಭಾಷೆಯು ವಿವಿಧ ಭಾಷೆಗಳ ಬೆಳವಣಿಗೆಗೆ ಯಾವ ರೀತಿ ಪ್ರೇರಣೆಯಾಗಿದೆ ಎಂಬುದನ್ನು ನಾವು ನೋಡಿದ್ರೆ ಪ್ರಮುಖವಾಗಿ ಬಹುಸಂಖ್ಯಾತರು ಕರ್ನಾಟಕದಲ್ಲಿ ಕನ್ನಡವನ್ನೇ ಮಾತಾಡ್ತಾರೆ ಆದರೆ ಗಡಿ ಜಿಲ್ಲೆಗಳಲ್ಲಿ ಆದಂತಹ ಒಂದು ನಮ್ಮ ಕೋಲಾರ ಜಿಲ್ಲೆ ಆಗಿರ್ಬೋದು ಶ್ರೀನಿವಾಸಪುರ ಆಗಿರ್ಬೋದು ಮುಳುಬಾಗಿಲು ಆಗಿರ್ಬೋದು ಹೀಗೆ ಕೆ ಜಿ ಎಫ್ ಆಗಿರ್ಬೋದು ಹೀಗೆ ಮತ್ತೆ ಶಿಡ್ಲಘಟ್ಟ ಹೀಗೆ ಇರುವಂತಹ ಕೆಲವೊಂದು ತಾಲ್ಲೂಕುಗಳಲ್ಲಿ ಏನಾಗ್ತಾಯಿದೆಯಪ್ಪಾ ಅಂದರೆ ಬೇರೆ ಭಾಷೆಗಳ ಪ್ರಾಬಲ್ಯ ಹೆಚ್ಚಾಗ್ತಿದೆ ಕಾರಣ ಏನಪ್ಪಾಂದ್ರೆ ಬೇರೆ ರಾಜ್ಯಗಳು ಅಂದರೆ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಗೋವಾ ಆಗಿರ್ಬೋದು ಇವು ಏನಾಗ್ತಾಯಿದೆ ಅಂದರೆ ನಮ್ಮ ರಾಜ್ಯಕ್ಕೆ ಅತ್ಯಂತ ಸಮೀಪ ಇದೆ ನಮ್ಮ ಒಂದು ಜಿಲ್ಲೆಗೆ ಅತ್ಯಂತ ಸಮೀಪ ಇರುವಂಥ ಒಂದು ರಾಜ್ಯಗಳಾಗಿದೆ ಆ ಒಂದು ಜಿಲ್ಲೆಗಳಿಂದ ಬಂದಂತಹ ವಲಸಿಗರ ಸಂಖ್ಯೆ ಏನಾಗ್ತಾಯಿದೆ ಹೆಚ್ಚಾಗ್ತಾಯಿದೆ ಮತ್ತೆ ಆ ಒಂದು ಭಾಷೆಯ ಪ್ರಯೋಗ ಕನ್ನಡ ಭಾಷೆಯಲ್ಲಿ ಪ್ರಭಾವವನ್ನು ಬೀರಿ ಕನ್ನಡ ಭಾಷೆಯ ಜೊತೆಗೆ ವಿವಿಧ ಉಪಭಾಷೆಗಳು ಹುಟ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆಗಿದೆ ಆ ಮೂಲಕ ಏನಾಗುತ್ತೆ ವಿವಿಧ ಭಾಷೆಗಳು ಅಭಿವೃದ್ಧಿ ಹೊಂದೋದಕ್ಕೆ ಸಹಾಯಕ ಯಾವ ಭಾಷೆಯ ಮೂಲ ಅಂದರೆ ಅಲ್ಲಿ ಕನ್ನಡ ಭಾಷೆ ಏಕೆಂದ್ರೆ ಕರ್ನಾಟಕದಲ್ಲಿ ಮೂಲವಾಗಿರುವಂಥದ್ದು ಮತ್ತೆ ಮಾತೃಭಾಷೆ ಅಂತ ಹೇಳೋದು ನಾವು ಕನ್ನಡವನ್ನೇ ಈ ಕನ್ನಡ ಭಾಷೆಯನ್ನು ಮಾತಾಡ್ತಾ ಮಾತಾಡ್ತಾ ಏನು ಮಾಡ್ತಾರೆ ಕನ್ನಡ ಬಾಷೆಯಲ್ಲೂ ಉಪಭಾಷೆಗಳನ್ನು ಮಾತಾಡ್ತಾರೆ ಮತ್ತೆ ಆ ಒಂದು ಉಪಭಾಷೆಗಳ ಜೊತೆಗೆ ಬೇರೆ ಭಾಷೆಗಳನ್ನು ಸೇರಿಸಿ ಮಾತಾಡೋದನ್ನು ನಾವು ನೋಡ್ತಾ ಬರ್ತೀವಿ ಅದರಲ್ಲಿ ಪ್ರಮುಖವಾಗಿ ತೆಲುಗು ಉರ್ದು ಮಲಯಾಳಮ್ ಹಿಂದಿ ಮತ್ತು ತೆಲುಗು ಹೀಗೆ ತಮಿಳು ಹೀಗೆ ಹಲವಾರು ಭಾಷೆಗಳನ್ನು ಏನು ಮಾಡ್ತಾರೆ ಮಾತಾಡ್ತಾ ಬರ್ತಾರೆ ಆ ಮೂಲಕ ನಮ್ಮ ಕನ್ನಡ ಭಾಷೆ ಅದಕ್ಕೆ ಮೂಲ ನೆಲೆಯನ್ನು ಒದಗಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತೀವಿ ಮತ್ತೆ ಅದಕ್ಕೆ ಮೂಲ ಕೊಂಡಿಯಾಗಿ ಕೆಲ್ಸವನ್ನು ಮಾಡ್ತಾಯಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಈ ರೀತಿಯಾಗಿ ನಾವು ಕನ್ನಡ ಭಾಷೆಯನ್ನ ಮಾತಾಡೋವಾಗ ಬೇರೆ ಭಾಷೆಗಳನ್ನ ಸೇರಿಸಿ ಸಹ ಏನು ಮಾಡ್ತೀವಿ ಮಾತಾಡ್ತಾ ಇರ್ತೀವಿ ಆ ಮೂಲಕ ಕನ್ನಡ ಭಾಷೆ ಬೆಳಿಬೇಕಾದ್ರೂ ಕನ್ನಡ ಭಾಷೆಯಿಂದ ಬೇರೆ ಭಾಷೆಗಳು ಬೆಳೆಯೋದಕ್ಕೆ ಇಲ್ಲಿ ಸಹಾಯಕ ಆಗ್ತಾಯಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಆ ಮೂಲಕ ವಿವಿಧ ಭಾಷೆಗಳ ತಳಪಾಯವನ್ನು ಆ ವಿವಿಧ ಭಾಷೆಗಳ ಬೆಳವಣಿಗೆಗೆ ಮೂಲ ಯಾವುದಾಗಿದೆಯಪ್ಪಾ ಅಂದರೆ ಅದು ಕನ್ನಡ ಭಾಷೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ನಮ್ಮ ಪ್ರಾಂತ್ಯಗಳಲ್ಲಿ ಇತರ ಭಾಷೆಗಳ ಅಭಿವೃದ್ಧಿಗೆ ಕನ್ನಡ ಭಾಷೆ ಮೂಲ ಕಾರಣ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು